ಹಲೋ ಹಲೋ ನೀವು ಕಟ್ಗೆ ರೀ ನಮ್ಗೆ ಕಟ್ಗೆ ಬೇಕಾಗ್ಯವೆ ರೀ ನಮ್ಗೆ ಕಟ್ಗೆ ಒಳ್ಳೆದಾದ ಸಾಲ್ ಕಟ್ಗೆ ಬೇಕು ರೀ ಅವಾ ನಿಂಬಲ್ಲಿ ಸಿಗ್ತವಾ ಅಲ್ಲ ನಮ್ಗೆ ಹೆಚ್ಚಿಗೆ ಅಂದ್ರೆ ನಮ್ಗೆ ಸಾಲ್ ಕಟ್ಗಿಯೇ ಬೇಕು ರೀ ಮತ್ತು ಸೈಝ್ ಸಿಗ್ತವಾ ನಿಮ್ಮಲ್ಲಿ ಸೈಝ್ ಸೈಝ್ ದೊಡ್ಡ ಸೈಝ್ ಬೇಕು ನಮ್ಗೆ ಹಾಂ ಯಾಕಂದ್ರೆ ನಮಗೆ ನೋಡಿರಿ ಈಗ ಸಾಲ್ ಕಟ್ಗೆ ದರ್ವಾಜಿಗೆ ಬೇಕು ಏಳು ಫೀಟು ಐಟು ಈಗ ಚಾರ್ ಫೀಟು ಅಡ್ಡಲಾಗ ಹಿಂಗೆ ಹಾಂ ಹಾಂ ಯಾಕಂದ್ರೆ ಮ್ಯಾಲೆ ಈಗ ಮಾಡುವವು ಬಾರ ಬಾರ ಪಂದ್ರ ಪಂದ್ರ ಬೇಕು ಅವು ಸಿಗತ್ತಾ ನಿಂಬಲ್ಲಿ ಹಾಂ ಮತ್ತು ರೇಟ್ ಏನದ ರಿ ಅದರದು ರೇಟ್ ರೇಟ್ ಏನು ಅದ ನೀವು ಹಾಂ ಹಾಂ ಹೇಳ್ರಿ ಹಾಂ ಹೇಳಿರಿ ಅಲ್ಲ ನಿಂಬಲ್ಲಿ ಏನು ರೇಟ್ ಅದ ಸಾರ್ ನಿಂಬಲ್ಲಿ ರೇಟ್ ಏನದ ನಮಗೆ ಗೊತ್ತಾಗಬೇಕಲ್ಲ ನಾವು ಬೇರೆ ನೋಡ್ತೇವೆ ಈಗ ನಿಂಬಲ್ಲಿ ರೇಟ್ ಹೇಳಿದಿರಿ ಅಂದ್ರೆ ನಿಮ್ಮ ಮತ್ತೊಂದು ಕಡೆ ಹೋಗಿ ಕೇಳ್ತೇವೆ ಈಗ ನಿಂಬಲ್ಲಿ ಕಮ್ಮಿ ಇದ್ರೆ ಹಾಂಗಲ್ಲ ಸಾಬರೇ ಈಗ ನಮಗೆ ಅದೇ ಇಲ್ಲ ಇಲ್ಲ ಇಲ್ಲ ಖರೀದಿ ಮಾಡ್ತೇವೆ ಈಗ ನಾವು ಹೇಳೋದ್ ಕೇಳಿರಿ ಈಗ ನೀವು ಹಾಂ ಹಂಗಲ್ಲ ಸಾಬರೇ ಕಣ್ಣಿನಿಂದೇ ನೋಡ್ತೇವೆ ಈಗ ನಾವು ಇಲ್ಲ ನಾವು ಅಂಬೋದು ನೀವು ಅರ್ಥ ಮಾಡ್ಕೋಮಲ್ ಉಳ್ಟ ರೀ ಈಗ ನೀವು ರೇಟ್ ನಮ್ಗೆ ಹೇಳಿದಿರಿ ಈಗ ರೇಟ್ ನಮ್ಗೆ ಹೇಳಿದಿರಿ ನಾವೇನು ಮಾಡ್ತೇವೆ ಅಂದ್ರೆ ಬೇರೆ ಭೀ ಕೇಳ್ತೇವೆ ಏನು ನಿಂಬಲ್ಲಿ ಕಮ್ಮಿ ಆದ್ರೆ ನಿಂಬಲ್ಲಿ ತಗೊತೇವೆ ನಿಮ್ಗಿನ್ನ ಕಮ್ಮಿ ಅವ್ರು ಹೇಳ್ದ್ರೆ ಅಲ್ಲಿ ಖರೀದಿ ಮಾಡ್ತೇವೆ ಈಗ ತೂಕ ಮಾಡಕ್ಕೆ ಭೀ ಹಾಗಲ್ಲ ಮಾಡಿ ನಾವು ನೋಡ್ತೇವೆ ಬಂದು ನೋಡಿ ಪಸಂದೇ ಮಾಡ್ತೇವೆ ಆದ್ರೆ ನೀವು ನಮ್ಗೆ ಸಾಲ್ದೇ ಬೇಕು ರೀ ನಾವು ಸಾಲ್ ಕಟ್ಗೆನೇ ಹಾಕ್ತೇವೆ ಅದ್ರ ಕಡಿಂದು ನಾಳೆಗೆ ನಾಳಿಗೆ ಬರ್ತ್ ನಾಳಿಗೆ ಬರ್ತೇವೆ ರೀ ಮತ್ತು ತಕೊಳಕ ಹಾಂ ಅದೇ ಸ್ವಲ್ಪ ಕಮ್ಮಿ ರೇಟಿನ ಮೇಲೆ ಹೇಳಿರಿ ಹಾಂ

ಯಾವ್ದ್ ಕಮ್ಮಿದ್ ರೇಟಿಂದು ಅಂತಂದ್ರೆ ಹೇಳಿದಿರಿ ಅಂತ ನಾವು ಬರ್ತೇವೆ ನಾಳಿಗೆ ಹಾಂ ಆಯ್ತು ಆಯ್ತು ಆಯ್ತು